ನಮ್ಮ ಮನೆಯಲ್ಲಿ ತೋಟ ಇತ್ತು ಎಲ್ಲ ಥರ ಗಿಡಗಳು ಮರ ಬೆ ಬೆಳೆಸಿದ್ದೆ ಅದರಿಂದ ನಮಗೆ ಒಳ್ಳೆದೇ ಯಾಕಂದರೆ ಒಳ್ಳೆ ಆಮ್ಜ ಆಮ್ಲಜನಕ ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಬೆಳಕು ಅದರಿಂದ ಪರಿಸರ ಚೆನ್ನಾಗ್ ನೋಡ್ಕೊಬೋದು ಮನೇಲಿ ಇವಾಗ ವಾತಾವರಣ ದಿನೇ ದಿನೇ ದಿನೇ ಕಲುಷಿತವಾಗ್ತಾಯಿದೆ ಅದರಿಂದ ಒಳ್ಳೆ ಕಡೆ ಒಳ್ಳೆ ತೋಟ ಗಿಡ ಮರ ಬೆಳೆಸಿದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆ ಆಮ್ಲಜನಕ ಆಕ್ಸಿಜನ್ನ ಕೊಡ್ತದೆ ಅದರಿಂದ ಅತೀ ಹೆಚ್ಚು ಗಿಡಗಳು ಮರಗಳ್ನ ಬೆಳೆಸ್ಬೇಕು ಅದನ್ನು ಕಡಿಬಾರದು ಎಲ್ಲ ಥರದ ಗಿಡಗಳು ಮತ್ತು ನಮ್ಮ ಮನೆಯ ಸುತ್ತ ನಮ್ಮ ಪರಿಸರ ಏನಿದೆ ನಮ್ಮ ತೋಟ ಆಗ್ಬೋದು ನಮ್ಮ ಮನೆ ಆಗ್ಬೋದು ನಮ್ಮ ಗಾರ್ಡನ್ ಆಗ್ಬೋದು ಅಲ್ಲಿ ಒಳ್ಳೆ ಗಿಡಗಳು ಒಳ್ಳೆ ಹಣ್ಣಿನ್ ಗಿಡ ಎಂಥ ದಾಳಿಂಬೆ ಸೀಬೆಕಾಯಿ ಸಪೋಟ ಆ ಥರ ಗಿಡಗಳ್ನ ನಿಂಬೆ ಪಪ್ಪಾಯಿ ಈ ಥರ ಗಿಡಗಳ್ನ ಬೆಳೆಸೋದ್ರಿಂದ ನಮಗೂ ಅದು ಉಪಯೋಗ ಬರುತ್ತೆ ತಿನ್ನಕ್ಕೆ ಹಣ್ಣನ್ನೂ ಕೊಡುತ್ತೆ ಗಾಳಿ ಕೊಡುತ್ತೆ ಆಮ್ಲಜನಕ ಕೊಡುತ್ತೆ ಎಲ್ಲ ಥರ ಇರುತ್ತೆ ಒಳ್ಳೆ ತಂಪಾದ ಗಾಳಿ ಇವಾಗ ಎಂಥ ಬಿಸಿಲು ಜಾಸ್ತಿ ಇದೆ ಗಾಳಿ ಇಲ್ಲ ಎಲ್ಲ ಕೆಟ್ಟ ಗಾಳಿ ಕೆಟ್ಟ ವಾಹನಗಳ್ ಜಾಸ್ತಿಯಿದೆ ಮನುಷ್ರು ಜಾಸ್ತಿ ಇದಾರೆ ಬೆ ಮಳೆ ಬರ್ತಾಯಿಲ್ಲ ಟೈಮ್ಗೆ ಗಾ ಒಳ್ಳೆ ಗಾಳಿ ಬೀಸ್ತಾಯಿಲ್ಲ ಅದು ಏನು ತೊಂದರೆ ಅಂದರೆ ಇದೇ ಥರ ಗಿಡಗಳನ್ನೆಲ್ಲ ಕಡಿದು ನಾಶ ಮಾಡ್ತಾಯಿದಾರೆ ರೋಡು ಅಕ್ಕಪಕ್ಕ ಇರೋ ಗಿಡಗಳ್ನೆಲ್ಲ ಕಡಿದು ನಾಶ ಮಾಡೋದರಿಂದ ಒಳ್ಳೆ ಗಾಳಿ ಸಿಗ್ತಾಯಿಲ್ಲ ನಮಗೆ ಆಮ್ಲಜನಕ ಸಿಗ್ತಾಯಿಲ್ಲ ಅದರಿಂದ ನಾವು ಒಳ್ಳೆ ಗಿಡ ಮರಗಳನ್ನ ನೆಡೋದರಿಂದ ಒಳ್ಳೆ ಆಮ್ಲಜನಕ ಗಾಳಿ ಬೆಳಕು ಸಿಗುತ್ತೆ ದಯವಿಟ್ಟು ಅದಕ್ಕೆ ಎಲ್ಲ ನಾವು ಪರಿಸರವನ್ನು ಬೆಳೆಸಬೇಕು ಒಳ್ಳೆ ಗಿಡ ಮರಗಳು ನಮ್ಮ ತೋಟದಲ್ಲಾಗ್ಬೋದು ನಮ್ಮ ಮನೆ ಹತ್ರ ಆಗ್ಬೋದು ನಮ್ಮ ಗಾರ್ಡನಲ್ಲಾಗ್ಬೋದು ಇಲ್ಲ ನಮ್ಮ ಫ್ರೆಂಡ್ಸು ಲೇಬರ್ಸ್ ಫ್ಯಾಮಿಲಿ ಅವ್ರಿಗೆಲ್ಲ ಹೇಳ್ಬೇಕು ಒಂದೊಂದು ಗಿಡ ಮನೆಗೊಂದು ಗಿಡ ಊರಿಗೊಂದು ವನ ಆ ಥರ ಗಾದೆನೇ ಇದೆ ಅದರಿಂದ ಅತೀ ಹೆಚ್ಚಾಗಿ ಮರಗಳನ್ನ ಬೆಳೆಸೋದ್ರಿಂದ ನಮಗೆ ಒಳ್ಳೆದಾಗುತ್ತೆ ನಾವು ಮಾಡೋದರಿಂದ ನಮ್ಮ ಮಕ್ಕಳು ನಮ್ಮ ತಾತಂದಿರು ನಮ್ಮ ಮೊಮ್ಮಕ್ಕಳು ಎಲ್ಲ ನೋಡಿ ನಮ್ಮ ತಂದೆ ಹೀಗೆ ಮಾಡಿದ್ರು ಅಂತ ಇದು ಮಾಡ್ತಾರೆ ಇವಾಗ ಉ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಒಂದು ತೋಟ ನಮ್ಮ ತಂದೆ ಅದನ್ನು ಗಿಡ ಮರ ಎಲ್ಲ ಬೆಳೆಸಿ ಇದು ಮಾಡಿದಾಗ ನಮ್ಗದರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಆಸಕ್ತಿ ಬರುತ್ತೆ ಓಹ್ ನಮ್ಮ ತಂದೆ ಇದನ್ನ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಕೃಷಿ ಅಂತ ನಮ್ಮ ತಂದೆ ಹೇಳ್ಬೇಕಂದ್ರೆ ವ್ಯವಸಾಯ ಅವರು ಮಾಡೋ ಕಸುಬು ನಾವು ಮಾಡ್ತೀವಿ ಗಿಡ ಮರ ಆದರೆ ಬೆಳೆಸ್ಬೇಕು ಅತಿ ಹೆಚ್ಚು ಗಿಡ ಮರ ಬೆಳೆಸೋದ್ರಿಂದ ಪರಿಸರ ಚೆನ್ನಾಗ್ ಕಾಣಿಸುತ್ತೆ ಗಾಳಿ ಬೆಳಕು ಬೆಳಕು ಬರುತ್ತೆ ಹಣ್ಣು ತಿನ್ಬೋದು ಈಗ ಎಷ್ಟು ಆಮ್ಲಜನಕ ಕೊರತೆಯಿದೆ ಅದೆಲ್ಲಾನೂ ನೀಗಿಸ್ಬೋದು ಅದರಿಂದ ಅತಿ ಹೆಚ್ಚು ಗಾಳಿ ಬೆಳಕು ಬೇಕು ಅಂದರೆ ಎಲ್ಲ ಥರದ್ ಗಿಡಗಳು ನೈಸರ್ಗಿಕವಾಗಿ ಸಿಗುವಂತಹ ಆಮ್ಲಜನಕ ನಮಗೆ ಬೇಕು ಅಂದರೆ ಎಲ್ಲ ಥರ ಗಿಡಗಳು ಆಮೇಲೆ ಕೆಲವು ಆಯುರ್ವೇದಿಕವಾಗಿ ಬಳ್ಸೊಂಥಹ ಸಸಿಗಳು ಎಲ್ಲ ನಮ್ಮ ತೋಟದಲ್ಲಿ ನಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕ ನೆಡೋದರಿಂದ ನಮಗೆ ಒಳ್ಳೆದಾಗುತ್ತೆ ಅದರಿಂದ ಒಳ್ಳೆ ಗಾಳಿ ಬೆಳಕು ಆಮ್ಲಜನಕ ಹಣ್ಣು ಎಲ್ಲ ಸಿಗುತ್ತೆ ಹಾಗೆ ಅದಿದರಿಂದ ನಾವು ಬೇ ಎಲ್ಲ ಥರದ್ ಉಪಯೋಗಗಳನ್ನು ಪಡ್ಕೊಬೋದು